ಹಲೋ ನಾನು ಕಳೆದ ಒಂದು ವಾರದ ಹಿಂದೆ ಒಂದು ಪುಸ್ತಕನ ಆರ್ಡರ್ ಮಾಡಿದ್ದೆ ನೀವು ನನಗೆ ಕಳಿಸಿರೋ ಪುಸ್ತಕ ನಾನು ಕೊಟ್ಟಿರೋ ಶೀರ್ಷಿಕೆ ಎರಡು ಬೇರೆ ಬೇರೆ ಇದೆ ಹಾಗೂ ನಾನು ಕೊಟ್ಟಿರುವ ಲೇಖಕರು ಕೂಡ ಬೇರೆ ಬೇರೆ ಇದೆ ಇದನ್ನು ನಿಮ್ಮ ಗಮನಕ್ಕೆ ತರೋದು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮತ್ತು ಅದರಲ್ಲಿರೋ ಆಪ್ಷನ್ಸು ಕೂಡ ನನಗೆ ಹಿಂದೆ ಕಳ್ಸೋದ್ರ ಬಗ್ಗೆ ಮಾತ್ರ ಇದೆ ಬಟ್ ನನಗೆ ಆ ಪುಸ್ತಕ ವಾಪಸ್ಸು ನಾನು ನಾನು ಆರ್ಡರ್ ಮಾಡಿದ್ದ ಪುಸ್ತಕ ನನಗೆ ಬೇಕು ಅದೇ ಬೇಕು ಅಂತ ನನಗೆ ಯಾವುದೇ ರೀತಿಯಾದ ಆ ಥರದಲ್ಲಿ ಶೀರ್ಷಿಕೆ ಆಗಲಿ ಆ ಥರದ ಆಪ್ಷನ್ಸ್ ಆಗಲಿ ಯಾವುದೂ ಇಲ್ಲ ನೀವು ಕೊಟ್ಟಿರೋ ಆಪ್ಷನ್ಸ್ ಲಿಸ್ಟಲ್ಲಿ ನನಗೆ ಆಗಿರೋ ಸಮಸ್ಯೆ ಏನೆಂದ್ರೆ ನೀವು ಹಿಂದೆ ಕಳಿಸಿಬಿಟ್ರೆ ದುಡ್ಡು ವಾಪಸ್ಸು ಕಳಿಸ್ತೀರ ಆದರೆ ನನಗೆ ಟೈಮ್ ವೇಸ್ಟ್ ಆಗಿದೆ ನಾನದಕ್ಕೋಸ್ಕರ ಕಾದಿದ್ದೀನಿ ಅದೇ ರೀತಿ ನೀವಲ್ಲಿ ಆಪ್ಷನ್ ಲಿಸ್ಟಲ್ಲಿ ನನಗೆ ಎಕ್ಸ್ಚೇಂಜ್ ಮಾಡಬೇಕಾಗಿರೋ ಪುಸ್ತಕದ ಅಥವಾ ಆರ್ಡರಿನ ಯಾವುದೇ ರೀತಿಯ ಆರ್ಡರ್ ಆಗಿರ್ಬೋದು ಅದನ್ನು ಎಕ್ಸ್ಚೇಂಜ್ ಮಾಡೋದು ಹೇಗೆ ಈ ರೀತಿ ಆದ ಆಪ್ಷನ್ಸ್ ಕೊಟ್ಟರೆ ನನ್ನಂಥವ್ರಿಗೆ ಅದು ಒಳ್ಳೆದಾಗುತ್ತೆ ಮತ್ತು ಸಮಯ ಕೂಡ ಹೆಚ್ಚಾಗಿ ಉಳಿಯುತ್ತೆ ಮತ್ತು ಈಗ ಯಾಕೆ ತಪ್ಪು ನಡೀತು ನಾನು ಆರ್ಡರ್ ಮಾಡಿದ ಪುಸ್ತಕ ಒಂದು ಬಂದಿದ್ದು ಇನ್ನೊಂದು ಈ ರೀತಿ ಆದ ಪುಸ್ತಕ ಐ ಮೀನ್ ಈ ರೀತಿ ಆದ ಎಕ್ಸ್ಚೇಂಜ್ ಆದರೆ ನಾವು ಕೆಲವು ಸರಿ ಅದರ ಮೇಲೆ ಡಿಪೆಂಡ್ ಆಗಿರ್ತೀವಿ ಹೀಗಾದಾಗ ನಾವು ಕಾದಿದ್ದು ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಬರೀ ಎಕ್ಸ್ಚೇಂಜ್ ಮಾಡೋದು ಮಾತ್ರ ಅಲ್ಲ ಅಥವಾ ಹಿಂದು ತೊಗೊಳ್ಳೋದು ಮಾತ್ರ ಆದಾಗ ನಾವು ಖರ್ಚು ಮಾಡಿದ್ದ ಸಮಯಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ ಇನ್ನುಮುಂದೆ ಇದೇ ಈ ರೀತಿ ಆಗದಂಗೆ ನೋಡಿಕೊಂಡು ನಾವು ಕಳಿಸಿರೋ ಅಂದರೆ ನಾವು ಬೇಡಿಕೆ ಇಟ್ಟಿರೋ ಆರ್ಡರನ್ನ ಮಾತ್ರ ನಮಗೆ ತಲುಪ್ಸೋದಕ್ಕೆ ಆದಷ್ಟು ಪ್ರಯತ್ನ ಪಡಿ